ಆ ನನ್ನ ಹತ್ರ ಇದೆ ವೈದ್ಯಕೀಯ ವಿಮೆ ಇದೆ ಓರೆಂಟಲ್ ಇನ್ಶುರೆನ್ಸ್ ಕಂಪನಿಯಿಂದ ಮಾಡಿಸಿದ್ದೇನೆ ನಾನು ಸುಮಾರು ಹದಿನೈದು ಇ ಹದಿನಾರು ವರ್ಷದಿಂದ ಇದನ್ನು ರಿನ್ಯೂ ಮಾಡ್ತಾ ಇದ್ದೇನೆ ಇದರಿಂದ ನಾನು ಜಾಸ್ತಿ ಏನೂ ಉಪಯೋಗ ಪಡೀಲಿಲ್ಲ ಯಾಕಂದ್ರ್ ನನಗೆ ದೇವ್ರ ದಯೆಯಿಂದ ಯಾವುದೂ ಕಾಯ್ಲೆಯೂ ಬಂದಿಲ್ಲ ಆ ಥರ ಎಮರ್ಜೆನ್ಸೀ ಸಿಟುವೇಶ್ ಸರ್ಜರಿ ಆಗಲಿ ಅಂಥದ್ದು ಯಾವುದೂ ನನಗೆ ತಾಪತ್ರಯ ಇರದ್ದರಿಂದ ಇಲ್ಲದಿದ್ದರಿಂದ ನಾನು ಇದನ್ನು ಒಂದೇ ಒಂದು ಸಾರಿ ಹದಿನೈದು ಹದಿನಾರು ವರ್ಷದಿಂದ ಒಂದೇ ಒಂದು ಸಾರಿ ನಾನು ವಿಮೆಯನ್ನು ಉಪಯೋಗ ಮಾಡಿದ್ದೇನೆ ಅದು ನೇಸಲ್ ಸರ್ಜರಿ ನೇಝಲ್ ಸೆಪ್ಟಮ್ ನೇಝಲ್ ಬೋನ್ ಸ್ವಲ್ಪ ಇದಾಗಿದ್ದರಿಂದ ಒಂದು ಸೈಡು ಒಂದು ನೋಝಿನ ನ ಮೂಗಿನ ಒಂದು ಸೈಡ್ ಇದು ನಾಸ್ಟ್ರಿಲ್ ಬ್ಲೋಕಿದ್ದರಿಂದ ನೇಝಲ್ ಸರ್ಜರಿಯನ್ನು ಮಾಡಿಸಲಾಯಿತು ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಆಸ್ಪಿಟ್ಲಲ್ಲಿ ಕೆ ಎಮ್ ಸಿ ಮಂಗಳೂರಲ್ಲಿ ಆದ್ದರಿಂದ ಆ್ಯಕ್ಚುಲಿ ನನ್ನದು ಪ್ಯಾಕ್ ಇದು ಪ್ಯಾಕೇಜ್ ಇರುವುದು ತ್ ಒಂದು ತ್ರೀ ಲ್ಯಾಕ್ಸ್ ಪರ್ ಇಯರ್ ಆದರೆ ನಾನು ಒಂದು ಅವರು ಒಂದು ಲಕ್ಷ ಇಪ್ಪತ್ತೈದು ಸಾವಿರನ ಡಾಕ್ಟರ್ ಫೀಸ್ ಹಾಕಿದ್ದರು ಕ್ಯಾಶ್ಲೆಸ್ ಇದ್ದವರ್ಗೆಲ್ಲ ಕ್ಯಾಶ್ಲೆಸ್ ಫೆಸಿಲಿಟಿ ಇರೋದರಿಂದ ನಾನು ಬರೀ ಒಂದು ಐದಾರು ಆರು ಸಾವಿರ ರೂಪಾಯನ್ನು ನನ್ನ ಜೇಬಿಂದ ತುಂಬಿಸಲಿಕ್ಕೆ ಇದಾಯಿತು ಬೇರೆ ಬೇರೆಯೆಲ್ಲ ವಿಮೆಯಲ್ಲೇ ಕವರಿಂಗ್ ಕವರಪ್ ಆಯಿತು ಮೊದಲು ಸ್ವಲ್ಪ ಹದ್ ಹದಿನೈದು ವರ್ಷ ಹಿಂದೆ ನಾಸ್ ನಾನು ಶಾಟ್ ನಾನು ವಿಮೆಯನ್ನು ಮೆಡಿಕಲ್ ಹೆಲ್ತ್ ಕಾರ್ಡನ್ನು ಇದು ಇದು ಮಾಡುವಾಗ ತುಂಬ ಕಮ್ಮಿಯಿತ್ತು ಈಗ ಭಾಳ ದುಬಾರಿಯಾಗಿಬಿಟ್ಟಿದೆ ಅದ್ರ ಪ್ರೀಮಿಯಮ್ ಚಾರ್ಜಸ್ ಎಲ್ಲ ಅದು ಇದರಿಂದ ಉಪಯೋಗ ಪಡುವವರು ತುಂಬ ಉಪಯೋಗ ಪಡೀತಿದ್ದಾರೆ ನಮ್ಮ ಕೆಲವು ಫ್ರೆಂಡ್ಸು ಸಂಬಂಧಿಕರೆಲ್ಲ ನನಗೆ ಯಾವ್ದೂ ಪ್ರಾಲಮ್ ಇಲ್ ಅಷ್ ಇಷ್ಟ್ರ ಬಂದೇ ಇಲ್ ಬಂದಿರ್ಲಿಂದ ಬರಲಿಲ್ಲ ಅದಕ್ಕೋಸ್ಕರ ಅದನ್ನು ನಾನು ಜಾಸ್ತಿ ಉಪಯೋಗ ಮಾಡಲಿಲ್ಲ ಒಂದೇ ಒಂದು ಸಾರಿ ಅದನ್ನು ಉಪಯೋಗ ಮಾಡ್ ಪಡಿದಿದೀನಿ ಹೆಲ್ತ್ ಆ್ಯಕ್ಚುಲೀ ನಾನು ಇದೊಂದು ಒಳ್ಳೆಯ ರೀತಿಯ ಯೂಸ್ಫುಲ್ಲಾದ ಒಂದು ಏನಂತಾರೆ ಯೂಸ್ಫುಲ್ಲಾದ ಒಂದು ಟೂಲ್ ನಮಗೆ ಕೆಲವೊಂದು ಸರ್ತಿ ದುಬ್ಬಾ ತುಂಬ ಸರ್ಜರಿಗಳು ಅದು ಶಸ್ತ್ರಚಿಕಿತ್ಸೆ ಎಲ್ಲ ತ ಕೆಲವು ಸರ್ತಿ ದುಬಾರಿ ಇದು ತುಂಬ ಅರ್ಜೆಂಟಾಗಿ ಒಮ್ಮೆ ದುಡ್ಡಿರ್ಲಾರದ ಟೈಮಲ್ಲಿ ಇದೊಂದು ಒಳ್ಳೆಯ ಇದಂತ ಸಹಾಯವನ್ನು ಮಾಡುತ್ತೆ ಅಂತ ನಾನು ಅಂದ್ಕೊಳ್ತಿದ್ದೇನೆ